ನನಗೆ ಹಾಡೋದು ಅಂದರೆ ತುಂಬಾ ಇಷ್ಟ ತುಂಬಾ ಚಿಕ್ಕವಳಿರ್ತಾ ಇದ್ದಾಗಲಿಂದಲೂ ತುಂಬಾ ಹಾಡ್ತೀನಿ ಜನರ ಮುಂದೇನು ಹಾಡ್ತೀನಿ ಒಬ್ಬಳೇ ಇದ್ದಾಗಲೂ ಹಾಡ್ತೀನಿ ತುಂಬಾ ಖುಷಿ ನನಗೆ ಹಾಡು ಅನ್ನದು ಮತ್ತು ಹಾಡುನ್ನ ಬುಕ್ಕಲ್ಲಿ ಬರ್ಕೊಂಡಿಟ್ಕೊಂಡು ಅದನ್ನ ವಾಪಾಸ್ಸು ಹೇಳುವಂಥದ್ ಆಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಅವಾಗ ನಾನು ತುಂಬಾ ಚಿಕ್ಕವಳಿದ್ದಾಗ ಮೊದಲಿಗೆ ಫುಲ್ ಹಾಡು ಬರ್ದಿದ್ದಂದರೆ ರಾಮಾಚಾರಿ ಸಿನೆಮಾದು ಇದು ಆಕಾಶದಾಗೆ ಯಾರೊ ಮಾಯಗಾರನು ಅಂತ ಆ ಹಾಡನ್ನ ನಾನು ಬುಕ್ಕಲ್ಲಿ ಬರ್ಕೊಂಡು ಭಾಳ ತುಂಬಾ ಖುಷಿಯಿಂದ ಕಲ್ತಿದ್ದೆ ನಾನು ಯಾವ ಒಂದು ಇಬ್ರು ಸೇರಿದರು ಕೂಡ ಅಲ್ಲಿ ಹೋಗಿ ಅದನ್ನೇ ಹಾಡ್ತಿದ್ದೆ ಆದರೆ ಈ ಹಾಡೋದು ಒಂದು ಸ್ಟೇಜಿನ ಮೇಲೆ ಅಂದರೆ ವೇದಿಕೆ ಮೇಲೆ ಹಾಡುವಾಗ ಮಾತ್ರ ಭಯಂಕರ ಭಯ ಆಗತ್ತೆ ಕೈ ಕಾಲೆಲ್ಲ ನಡುಗುತ್ತೆ ಕಣ್ಣೆಲ್ಲ ಮಂಜಾದಂಗೆ ಆಗ್ತಿರತ್ತೆ ಆ ಥರ ಸಾಕಷ್ಟು ಸಂದರ್ಭಗಳನ್ನ ನಾನು ಎದ್ರಿಸಿದ್ದೀನಿ ಆಮೇಲೆ ಸ್ಕೂಲಲ್ಲಿ ಹಾಡೋದಕ್ಕೆ ಅಂತ ಹೆಸ್ರು ಅಂದರೆ ನನ್ನ ಹೆಸ್ರೇ ಹೇಳೋರು ಯಾವಾಗಲು ಏಳನೇ ತರಗತಿಯಲ್ಲಿ ಇದ್ದಾಗ ಪ್ರೇಯರ್ ಹಾಡಲಿಕ್ಕೆ ನಾನು ಬೇಕು ಆಮೇಲೆ ನ್ಯಾಷನಲ್ ಆ್ಯಂಥಮ್ ಹೇಳ್ಬೇಕಂದರೆ ನಾನೇ ಬೇಕು ನಾನೇ ಮುಂದೆ ನಿತ್ಕೋಬೇಕು ಹಾಡು ಅನ್ನೋದು ಪ್ರತಿಯೊಬ್ರ ಮನಸ್ನಲ್ಲೂ ಇರುತ್ತೆ ಅಂತ ನಾನ್ ಯೋಚನೆ ಮಾಡ್ತೀನಿ ಯಾಕಂದರೆ ತುಂಬಾ ಸರ್ತಿ ನಾನು ಕೇಳ್ಪಟ್ಟಿದ್ದೀನಿ ಯಾರ ಮುಂದೆನು ಹಾಡದೇ ಇರೋರು ಬಾತ್ರೂಮ್ ಒಳಗೆ ಕುತ್ಕೊಂಡು ಹಾಡ್ತಿರ್ತಾರೆ ಸ್ನಾನ ಮಾಡುವಾಗ ಮೈ ಕೈ ಉಜ್ಕೊಳ್ಳುವಾಗ ಹಾಡ್ತಿರ್ತಾರೆ ಹಾಡು ಅನ್ನೋದು ಒಂದು ಮನುಷ್ಯನಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಂತ ಯೋಚನೆ ಮಾಡ್ತೀನಿ ಒಂದು ನೆಮ್ಮದಿ ಕೊಡುತ್ತೆ ಅದು ಒಂದು ಭಾವನೆಗೊಂದು ಸ್ಪಂದನೆ ಮಾಡುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ ಆಮೇಲೆ ಈ ಹಾಡೇನಿದೆ ಅದು ಅದರಲ್ಲಿ ಬರುವಂಥಾ ವಾಕ್ಯಗಳು ಪದಗಳು ಏನಿದಾವೆ ಅದು ಮನುಷ್ಯನಿಗೆ ಅನುಭವದ ಆಧಾರದ ಮೇಲೆ ಬಂದಿರತ್ತೆ ಹಾಗಾಗಿ ಅದನ್ನ ಇನ್ನೊಬ್ರು ಕೇಳುವಾಗ ಕೂಡ ಅದ್ರ ಸಮಾಧಾನ ಸಿಗುತ್ತೆ ನಾನು ವೇದಿಕೆ ಮೇಲೆ ಹಾಡು ಸಾಕಷ್ಟು ಸಲಿ ಹಾಡಿದ್ದೀನಿ ತುಂಬಾ ಪ್ರಾಕ್ಟೀಸ್ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿರ್ತಿದ್ದೆ ಒಂದು ವಿಷಯ ಏನಂತಂದರೆ ನಾನು ತುಂಬಾ ಚಿಕ್ಕವಳಿರುವಾಗ ಈ ಜಾನಪದ ಹಾಡುಗಳು ಅಂತ ಕೇಳ್ಕೋಳ್ತಿದ್ದೆ ನಮ್ಮಲ್ಲಿ ನಮಗೆ ಜಾಸ್ತಿ ಏನು ಈ ಹಾಡುಗಳ ಬಗ್ಗೆ ಹೇಳ್ಕೊಟ್ಟವ್ರು ಯಾರು ಇರಲಿಲ್ಲ ಸಿನಿಮಾ ಹಾಡು ಯಾರ ಮನೆಲ್ಲಾದರೂ ರೇಡಿಯೋ ಹಾಕದ್ರೆ ಕೇಳ್ಬಿಡದು ಇನ್ನೇನು ಟೇಪ್ರಿಕೋರ್ಡರ್ ಹಾಕಿದ್ದರೆ ಕೇಳ್ತಿದ್ವಿ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಆದರೆ ಈ ಜಾನಪದ ಹಾಡು ಆ ಪದಗಳೆಲ್ಲಿ ಸಿಗ್ತವೆ ಆ ಒಂದು ಸಾಹಿತ್ಯಗಳೆಲ್ಲಿ ಸಿಗ್ತವೆ ಅಂತ ಹುಡ್ಕಾಡ್ತಿರ್ತಿದ್ದೆ ನಾನು ಸಾ ಇದು ಜಾನಪದ ಹಾಡಾಗಿರ್ಬೋದು ಭಾವಗೀತೆಗಳಂದರೆ ಏನು ಜಾನಪದ ಗೀತೆ ಅಂದರೆ ಏನು ಯಾ ಒಂದು ಯಾವ್ದಾದರು ಕಾರ್ಯಕ್ರಮಕ್ಕೋದರೆ ಏನು ಚೆನ್ನಾಗಿ ಹಾಡ್ತಾರಪ್ಪ ಇವ್ರ್ಗೆ ಇದಪ್ಪ ಹಾಡು ಎಲ್ಲಿಂದ ಸಿಕ್ತು ಅಂತ ಯೋಚನೆ ಮಾಡ್ತಾ ಇರ್ತಿದ್ದೆ ಎಷ್ಟೋ ಸಲಿ ಈ ಜನಪದ ಗೀತೆಗೆ ಗಳ್ನ ಹುಡುಕ್ತಾ ಹುಡುಕ್ತಾ ಅತ್ತು ಬಿಡ್ತಿದ್ದೆ ನನಗೆ ಸಿಕ್ತಾನೇ ಇಲ್ಲವಲ್ಲ ಇವ್ರ್ಗೆಲ್ಲ ಎಲ್ಲಿಂದ ಸಿಗತ್ತೆ ನಮ್ಗೊಂದು ಪುಸ್ತಕದಲ್ಲಿ ಏನು ಸಿಕ್ತಾಯಿರಲಿಲ್ಲ ಈ ನ್ಯಾಷ್ನಲ್ ಆ್ಯಂಥಮ್ ಏನಿದೆ ನಮ್ಮ ಭ ರಾಷ್ಟ್ರ ಗೀತೆ ಅದನ್ನ ನಾನು ಹೆಂಗೂ ಸ್ಕೂಲಲ್ಲಿ ಪ್ರೇಯರಗಳಿಗೆ ಹೋಗಿ ನಿಂತಾಗ ಪ್ರಾರ್ಥನೆಗೆ ನಿಂತಾಗ ನಮಗೆ ಸಿಕ್ಬಿಡ್ತಿತ್ತು ಆದರೆ ಇದು ಏನು ಜಾನಪದ ಗೀತೆಗಳೆಲ್ಲಿ ಸಿಗ್ತವೆ ಭಾವ ಗೀತೆಗಳೆಲ್ಲಿ ಸಿಗ್ತವೆ ಆ ಪುಸ್ತಕ ಎಲ್ಲಿ ಸಿಗ್ತವೆ ಆ ಪುಸ್ತಕಕ್ಕೆ ದುಡ್ಡಿಲ್ಲ ಎಷ್ಟೊಂದು ಹಾಡಿನ ಬಗ್ಗೆ ನಾನು ಭಾಳ ನೊಂದ್ಕೊಂಡಿದ್ದ ದಿನಗಳು ಇದ್ದಾವೆ ಆಮೇಲೆ ನಾವು ಹೋಗಿ ಹಾಡ್ತಿದ್ವಿ ಆದರೆ ನಮಗೆ ಪ್ರೈಸ್ ಸಿಕ್ತಾಯಿರಲಿಲ್ಲ ಬೆರೋರಿಗೆ ಸಿಕ್ತಾಯಿತ್ತು ನಿಜ್ವಾಗಲೂ ಅವ್ರು ಚೆನ್ನಾಗೇ ಹಾಡ್ತಿದ್ದರು ಅವರು ಆಯ್ಕೆ ಮಾಡ್ತಿದ್ದ ಹಾಡುಗಳು ಚೆನ್ನಾಗಿರ್ತಿದ್ವು ನಮ್ಗೆ ಯಾರು ಗೈಡ್ ಅಂದರೆ ನಮಗೆ ಒಂದು ಸಹಕಾರ ನೀಡಿ ನೀವು ಹಾಡ್ರಿ ಅಂತ ಹೇಳಕ್ಕೆ ಯಾರು ಇರ್ತಿದ್ದಿಲ್ಲ ಇದರಿಂದ ನನಗೆ ತುಂಬಾ ಸಲಿ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಧೈರ್ಯ ಯಾರು ಕೊಡದೇ ಇದ್ದಿದರಿಂದ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಹಾಡು ಹಾಡಬೇಕು ಅಂತಂದರೆ ಎದೆ ಡಬ್ ಡಬ್ ಡಬ್ ಅಂತ ಹೊಡ್ಕೊಳ್ತಿತ್ತು ಎದೆ ಹೊಡ್ಕೊಳ್ಳೊದು ಕಿವಿಗೆ ಕೇಳೋದು ಆಮೇಲೆ ಕೈಕಾಲೆಲ್ಲ ನಡ್ಗೋದು ಬೆವ್ರು ಬಂದ್ಬಿಡೋದು ಆದ್ರು ಹಾ ಜನ ನೋಡ್ತಿದ್ದೆ ಜನ ನೋಡ್ಕೊಂಡು ಜನರು ಯಾರಾದರು ಒಂದು ಎರಡು ಮುಖಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಜೊತೆಗೆ ಸೇರ್ಕೊಂಡು ಹಾಡು ಹೇಳ್ಬಿಡ್ತಿದ್ದೆ ಆಮೇಲೆ ಏನ್ಮಾಡಲಿಕ್ಕೆ ಪ್ರಾರಂಭ ಮಾಡ್ದೆ ಅಂತಂದರೆ ಹಾಡೇನಾರ ಹೇಳ್ಬೇಕು ಅಂದರೆ ಕಣ್ಣು ಮುಚ್ಕೊಂಡು ಹಾಡೇಳ್ಬಿಡೋದು ನನ್ನ ರಾಗದ ಒಳಗಡೆ ನಾನು ತಲ್ಲೀನಳಾಗ್ಬಿಡದು ಆ ಒಂದು ಕತೆ ಏನಿದೆ ಆ ನಾ ಹಾಡಲ್ಲಿ ಬರುವಂಥಾ ಒಂದು ವಿಷಯ ಏನಿದೆ ವಿಷಯ ವಸ್ತು ಏನಿದೆ ಆ ಒಂದು ಭಾವನೆಗಳಿಂದೆ ಅದ್ರ ಜೊತೆ ಜೊತೆ ಜೊತೆಗೆ ನಾನು ಹೋಗ್ಬಿಡ್ತಿದ್ದೆ ಹಿಂಗೆ ಇದ್ದಿದ್ದರಿಂದ ನನಗೆ ಹಾಡೋದು ಕಷ್ಟ ಅನ್ನಿಸಲಿಲ್ಲ ಆಮೇಲೆ ನಾನು ನಾಟಕಗಳಿಗೆ ಹಿನ್ನಲೆ ಗಾಯಕಿಯಾಗಿ ಹಾಡ್ತಾಯಿದ್ದೆ ಅಲ್ಲೆಂಗೆ ಅಂತಂದರೆ ಸೀನು ಬಂದಾಗ ತಕ್ಷಣ ಹಾಡಬೇಕು ಆ ಸೀನಿಗೆ ತಕ್ಹಾಗೆ ಅಲ್ಲಿ ಒಂದು ರಿದಮ್ ಇರತ್ತೆ ಅಂದರೆ ತಾಳ ಇರತ್ತು ಆ ತಾಳಕ್ಕೆ ತಕ್ಕಂಗೆ ನಾವು ಹಾಡಬೇಕು ಅಂದರೆ ತಾಳ ಮೀನ್ಸ್ ಹಾಡಿನ್ ತಾಳ ಅಲ್ಲ ನಾಟ್ಕಕ್ಕೊಂದು ತಾಳ ಇರ್ತಿತ್ತು ಆ ವ್ಯಕ್ತಿ ಇಲ್ಲಿ ಬಂದ ಅವ್ನ ಹಿಂಗ್ ಮೂವಾಗ್ತಿದ್ದಾನೆ ಈ ಭಾವಗಳನ್ನು ತಗೊಂಡು ಬರ್ತಿದ್ದಾನೆ ಅಂದಾಗೆ ನಾವು ಹಾಡೇಳ್ಬೇಕು ಸೊ ಅದು ಎನಿ ಟೈಮ್ ಅಂದರೆ ಯಾವಾಗಲೂನು ಇಡೀ ನಾಟಕದ ಉದ್ದಕ್ಕು ಪ್ರತಿ ಸೀನ್ ಬಂದಾಗಲೂ ತಯಾರಾಗಿ ಎದೆ ಡವ ಡವ ಅಂತ ರೆಡಿ ಆಗಿ ಇರ್ತಿತ್ತು ನನ್ನೊಂದು ಅಭಿಪ್ರಾಯ ಏನು ಅಂತಂದರೆ ನಮಗೆ ಆ ಭಯ ಅನ್ನೋದಿರಬೇಕು ಆ ಒಂದು ಏನೋ ಒಂದು ಒತ್ತಡ ಅನ್ನೋದು ಇದ್ದರೆ ಮಾತ್ರ ಅದು ನಾವು ಅದನ್ನ ಸರಿಯಾಗಿ ರೀಚ್ ಆಗಕ್ಕೆ ಸಾಧ್ಯ ಏನು ಒತ್ತಡ ಇಲ್ಲ ಹೆಂಗೆಂಗೊ ಆಡ್ತೀವಿ ಅಂತಂದರೆ ಅದು ಹಾಡು ಅಂತ ಯಾರಾದರೂ ಹೇಳ್ಬೋದು ಅಷ್ಟೇನೆ ಆದರೆ ಅದು ಒಂದು ಸರಿಯಾದ ರೀತಿನಲ್ಲಿ ಅದನ್ನ ನೋಡೋರಿಗೆ ತಲ್ಪ್ಸಕ್ಕಾಗಲ್ಲ ನನಗೆ ಮುಖ್ಯವಾಗಿ ರಂಗ ಗೀತೆಗಳಂದರೆ ತುಂಬಾ ಇಷ್ಟ ರಂಗ ಗೀತೆಗಳಂತಂದರೆ ನಾಟಕ್ದಲ್ಲಿ ಹಾಡೊ ಹಾಡುಗಳು ನಾಟ್ಕದಲ್ಲಿ ಹಾಡೊ ಹಾಡುಗಳಲ್ಲಿ ಏನಾಗಿರ್ತದೆ ಅಂತಂದರೆ ಆ ಒಂದು ಸಿಚುವೇಶನ್ ಏನಿದೆ ಅಲ್ಲಿ ನಡಿಯುವಂಥಾ ಒಂದು ಪ್ರಸಂಗ ಏನಿದೆ ಆ ಪ್ರಸಂಗದ ಭಾವನೆಗಳಿಗೆ ತಕ್ಕ ಹಾಗೆ ಆ ಒಂದು ಸಾಹಿತ್ಯವನ್ನು ಬರ್ದಿರ್ತಾರೆ ಮತ್ತೆ ಆ ಒಂದು ನಾಟ್ಕದ ಒಂದು ಮೂಲ ಉದ್ದೇಶಗಳು ಕೂಡ ಅದರೊಳಗೆ ಸೇರಿರ್ತವೆ ಏನು ಜನಕ್ಕೆ ತಲ್ಪ್ಸ್ಬೇಕಾಗಿದೆ ಅಂತ ಆಮೇಲೆ ಈ ರಂಗ ಸಂಗೀತ ಬಂದು ಎಂಥಾ ಒಂದು ಮಲ್ಕೊಂಡಿರೊ ಜನರನ್ನು ಕೂಡ ಎಚ್ಚರ್ಸುವಂಥಾ ಸಂಗೀತಗಳು ಅಂದರೆ ಬಳಸುವಂಥಾ ಏನು ವಾದ್ಯಗಳಾದವೊ ಅವು ಕೂಡ ಅಷ್ಟೇನೆ ಸ್ವಲ್ಪ ಎಚ್ಚರ್ಸ್ ಎಚ್ಚರ ಮಾಡುವಂಥಾ ಒಂದು ವಾದ್ಯಗಳೇ ಆಗಿದ್ದಾವೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಏನಂತಂದರೆ ರಂಗಗೀತೆಗಳನ್ನ ಹಾಡುವಾಗಲೂ ಅಷ್ಟೇನೆ ಅದಕ್ಕೆ ಸುಶ್ರಾವ್ಯವಾಗ್ ಹಾಡಬೇಕು ಅಂತೇನು ಇಲ್ಲ ಅಂದರೆ ಅದಕ್ಕೆ ಸಂಗೀತ ಕಲ್ತವರೇ ಆಗಿರ್ಬೇಕು ಶಾಸ್ತ್ರೀಯವಾಗಿ ಹಿಂದೂಸ್ಥಾನಿ ಕಲ್ತಿರಬೇಕು ಇಲ್ಲಾ ಕರ್ನಾಟಕ ಸಂಗೀತ ಕಲ್ತಿರಬೇಕು ಹಂಗೇನಿಲ್ಲಾ ಹಾಡು ಅಲ್ಲಿ ಭಾವನೆಗಳು ಮತ್ತು ಅಲ್ಲಿರುವಂಥಾ ಆ ಪ್ರಸಂಗಗಳು ತುಂಬಾ ಮುಖ್ಯ ಆಗ್ತದೆ ಅದನ್ನಿಟ್ಕೊಂಡು ಮುಂದೆ ತಗೊಂಡ್ಹೋಗ್ಬೇಕಾಗತ್ತೆ ಹಂಗಾಗಿ ರಂಗ ಗೀತೆಗಳು ಒಂಥರ ಹೆಂಗೆಂದ್ರೆ ಏನಾಗ್ತದೆ ಅಂತಂದರೆ ತುಂಬಾ ಒತ್ತಡ ಅನ್ಸಲ್ಲ ಆ ಸೀನಿಗೆ ಆ ಒಂದು ದೃಶ್ಯಕ್ಕೆ ತಕ್ಕಂಗೆ ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ ಆಮೇಲೆ ಈ ವೇದಿಕೆ ಮೇಲೆ ಹಾಡೊಂತ ಪ್ರಸಂಗ ಈಗ ಬಂದರೂನು ಅಷ್ಟೇನೆ ವೇದಿಕೆ ಮೇಲೆ ಹತ್ತುವಾಗಲೇ ಒಂದು ಸ್ವಲ್ಪ ಯಾಕಂದರೆ ನಾವು ನೂರಾರು ಜನ ಸಾವಿರಾರು ಜನ್ರು ಎದುರುಗಡೆಗೆ ನಿಂತ್ಕೊಂಡು ನಾವು ವೇದಿಕೆ ಮೇಲೆ ನಿಲ್ಲೋದು ಅನ್ನೋದೆ ಒಂದು ವಿಶೇಷವಾದ ಒಂದು ಅನುಭವ ಅಲ್ಲಿ ನಿಂತಾಗ ನಮ್ಮನ್ನ ನೂರಾರು ಕಣ್ಗಳು ಅಲ್ಲಿ ಮಾತಾಡದಾಗಿರ್ಬೋದು ಹಾಡದಾಗಿರ್ಬೋದು ಅದನ್ನ ಮೀರಬೇಕು ನಾವು ಅದು ಯಾ ಹಾಗೆ ಮೀರಬೇಕು ಅಂತಂದರೆ ನಮ್ಮೊಳಗೆ ನಾವು ಆ ಭಾವನೆಯಲ್ಲಿ ತಲ್ಲಿನರಾಗಿ ಹೋಗಬೇಕು ಒಂದ್ಸಲಿ ಏನಾಗಿತ್ತಂದರೆ ಆವಾಗ ನಾನು ಹತ್ತನೇ ತರಗತಿಯಲ್ಲಿದ್ದೆ ಹತ್ತನೇ ತರಗತಿಯಲ್ಲಿ ನಮ್ಮಮ್ಮ ಶಾರದೆ ಅಂತ ಒಂದು ಹಾಡಿದೆ ಆ ಒಂದು ಪ್ರಾರ್ಥನೆ ಗೀತೆ ಹಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು ನಾನದನ್ನು ಆಡಕ್ಕಂತ ಆವತ್ತು ನನಗೆ ಇನ್ನು ನೆನಪಿದೆ ಲಂಗ ದಾವಣಿ ಹಾಕ್ಕೊಂಡಿದ್ದೆ ಇದು ಯಾವುದು ನೀಲಿ ಕಲ್ಲರ್ ಲಂಗ ದಾವಣಿ ಹಾಕ್ಕೊಂಡಿದ್ದೆ ಅದರಲ್ಲಿ ಹೋಗಿ ನಾನು ನೀನು ಚೆನ್ನಾಗಿ ರೆಡಿ ಆಗಿ ಹೋಗಿದ್ದೆ ಹಾಡು ಹೇಳ್ತಾಯಿದ್ದರೆ ಅದು ಸ್ವಲ್ಪ ಕರ್ನಾಟಕ ಅಂದರೆ ಒಂಥರ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇರುವಂಥಾ ಹಾಡದು ಅದೆಲ್ಲಿ ನಮಗೆ ಗೊತ್ತಿರಬೇಕು ನಾವು ಎಲ್ಲಿ ರೇಡಿಯೋದಲ್ಲೋ ಇನ್ನೆಲ್ಲೋ ಕೇಳಿ ಕಲ್ತಿರೊ ಹಾಡದು ಅದನ್ನ ಹಾಡ್ತಾ ಇದ್ದಂಗೆ ಕೈ ಕಾಲೆಲ್ಲ ನಡ್ಗಕ್ಕೆ ಶುರು ಆಗ್ಬಿಟ್ಟಿತ್ತು ನಿಲ್ಸ್ಬಿಟ್ಟೆ ಹಾಡನ್ನ ಇದ್ಕಿದ್ದಂಗೆ ನಾನು ನಿಲ್ಲಸ್ಬಿಟ್ಟೆ ಆಮೇಲೆ ನಮ್ಮ ಮೇಡಮ್ ಬಂದು ಏ ನೀನು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ಯಲ್ಲ ಹಾಡು ಎದಕ್ಕೆ ನೀನು ಭಯ ಪಡ್ತಾಯಿದ್ದಿಯಾ ಅಂತು ಇಲ್ಲ ಯಾಕೋ ನನಗೆ ಹೆದ್ರಿಕೆ ಬರ್ತಾಯಿದೆ ಮಾತು ಬರ್ತಾಯಿಲ್ಲ ಪದಗಳು ನೆನ್ಪು ಆಗೋವಲ್ಲದು ಸರಿ ನೀನು ಬರ್ಕೊಂಡಿರೋದನ್ನ ನೋಡ್ಕೊಂಡು ಹಾಡು ಅಂತಂದರು ನೋಡ್ಕೊಂಡು ಹಾಡು ಅಂತಂದರು ಇನ್ನೊಂದು ಅವಕಾಶ ನನಗೆ ಕೊಟ್ಟರು ಹಾಡು ಅಂತ್ಹೇಳಿ ನಾನೇನು ಮಾಡದೇ ಸರಿ ಅಂತ ಅದನ್ನ ಇಡ್ಕೊಂಡು ಇನ್ನ ಒಂದ್ಸಲಿ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆವಾಗಲೂನು ನನಗೆ ತಡವರಸ್ತು ಆದರೆ ಬಿಟ್ಕೊಡ್ದಂಗೆ ನಾನು ಹಾಡನ್ನ ಸಂಪೂರ್ಣ ಹಾಡಿದ್ಮೇಲೆ ಇಡಿ ಎಲ್ಲ ಇಡಿ ಶಾಲೆಯ ಐನೂರು ಆರುನೂರು ಮಕ್ಕಳು ಒಟ್ಟಿಗೆ ನನಗೆ ಚಪ್ಪಾಳೆ ತಟ್ಟಿದ್ದು ಈಗಲೂ ನನ್ನ ಮನಸ್ನಲ್ಲಿ ಅಚ್ಚಳಿಯದಂಗೆ ಕೂತಿದೆ ಭಾಳ ಭಾಳ ಭಾಳ ಖುಷಿ ಆಗ್ಬಿಟ್ಟಿತ್ತು ನನಗೆ ಭಾಳ ಸಂತೋಷ ಆಗಿತ್ತು ರಾತ್ರಿ ಮಲ್ಗಿದ್ದರೆ ಕನ್ಸಲ್ಲೆಲ್ಲ ಆ ಎಲ್ಲ ಗೆಳೆಯ ಗೆಳತಿಯರೆಲ್ಲ ಚಪ್ಪಾಳೆ ತಟ್ಟೋದೆ ಕಾಣಸ್ತಿತ್ತು ಹಂಗೆ ನಾನು ಹಾಡನ್ನೊದು ನನಗೆ ಆವತ್ತು ಏನನ್ನಸ್ತು ಅಂತಂದರೆ ಆ ಹಾಡನ್ನೋದು ನನ್ನ ಜೀವನದಲ್ಲಿ ಒಂದು ಅಂಗ ಆಗ್ಬೇಕು ನನಗದು ಆವಶ್ಯಕತೆ ಇದೆ ನನ್ನ ಜೀವನಕ್ಕೆ ಅಂತ ಹೇಳಿ ನಾನೇನು ಮಾಡ್ದೆ ಆ ಹಾಡನ್ನ ನಾನು ಯಾವಾಗಲೂ ಹಾಡದು ಹಾಡದು ಹಾಡದು ಹಾಡದು ಮಾಡ್ತಿದ್ದೆ ಹಾಗೆ ನನಗೆ ಈಗಲೂ ಎಲ್ಲಿ ಹೋಗಿ ಹಾಡೇಳಿದ್ದರು ಕೂಡ ಏ ತುಂಬಾ ಚೆನ್ನಾಗಿ ಹಾಡ್ತೀರಿ ನೀವೇನು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ ಅಂತೇಳಿ ಕೇಳ್ತಾರೆ ಆದರೆ ನಾನು ನೋಡಿದರೆ ಶಾಸ್ತ್ರೀಯ ಸಂಗೀತ ಅಲ್ಲ ಏನು ಕಲ್ತಿಲ್ಲ ಒಂದು ಹಾರ್ಮೋನಿಯಮ್ಗು ಕೂಡ ವಾಯ್ಸನ್ನ ಕೂರಿಸಿಲ್ಲ ಆದರೆ ಹಾಡು ಹೇಳ್ತಾಯಿದ್ದರೆ ಯಾರಾದರೂ ತಲ್ಲೀನರಾಗಿ ಕೇಳ್ತಾರೆ ಆಮೇಲೆ ನಾನು ಬರ್ತಾ ಬರ್ತಾ ಹೋರಾಟದ ಹಾಡುಗಳನ್ನ ಕಲ್ತಿದ್ದೀನಿ ಹೋರಾಟದ ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಹಾಡ್ತೀನಿ ಜನಯೆಲ್ಲ ಜೊತೆಗೆ ಎಲ್ಲರನ್ನ ಸೇರ್ಸ್ಕೊಂಡು ಹಾಡುವಂಥಾ ಒಂದು ಗುಣ ನನಗಿದೆ ಅಂದ್ರ ನಾ ಒಬ್ಬಳೆ ಹಾಡಬೇಕು ನಾ ಒಬ್ಬಳೆ ಇದು ಮಾಡ್ಕೋಬೇಕು ಅಂತ ಇಲ್ಲ ಎಲ್ಲಾರನ್ನ ಸೇರಿಸ್ಕೊಂಡು ನಾನು ಹಾಡ್ತೀನಿ ಹಾಗೆ ಹಾಡುಗಳು ಅಂತನ್ನೋದು ಒಂದು ಎಲ್ಲರನ್ನ ಖುಷಿ ಪಡ್ಸೋವಂಥಾ ಒಂದು ವಿಚಾರ ಮತ್ತು ಕುತ್ಕೊಂಡಿರೋರು ಎದ್ದು ಕುಣಿಬೋದು ಭಾವನೆಗಳಲ್ಲಿ ಮುಳಗ್ಬೋದು ಭಾವಸ್ಬೋದು ಖುಷಿ ಪಡ್ಬೋದು ಸಂತೋಷ್ವಾಗಿರ್ಬೋದು ಅಂತ ನನಗೆ ಅನ್ಸತ್ತೆ